ನಾನು ಆನ್ಲೈನ್ನಲ್ಲಿ ಒಂದು ಚಾರ್ಜರ್ ಬುಕ್ ಮಾಡಿದ್ದೆ ಅದರ ಬೆಲೆ ನಾಲ್ಕು ನೂರು ರೂಪಾಯಿಗಳು ಅದು ಮೊದ ಮೊದಲು ತುಂಬ ಚೆನ್ನಾಗಿತ್ತು ಕೆಲವು ದಿನಗಳ ನಂತರ ಅದು ನಿಧಾನವಾಗಿ ಚಾರ್ಜ್ ಆಗ್ತಾ ಇತ್ತು ಅಷ್ಟೇ ಅಲ್ಲದೆ ಚಾರ್ಜರ್ ಮತ್ತು ಫೋನ್ ಎರಡೂ ಬಿಸಿ ಬರ್ತಾ ಇತ್ತು ಇದರಿಂದ ನನಗೆ ಹೊರಗಡೆ ಹೋದಾಗ ಪದೇ ಪದೇ ಚಾರ್ಜ್ ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದರಿಂದ ನಾನು ಅನೇಕ ಸಮಸ್ಯೆಗಳನ್ನು ಎದುರಿಸ್ಬೇಕಾಯಿತು ಅಷ್ಟೇ ಅಲ್ಲದೆ ನಾನು ಹೊಸ ಚಾರ್ಜರನ್ನು ಕೂಡ ತಗೋಬೇಕಾಯಿತು ಇದರಿಂದ ನನಗೆ ತಿಳ್ದಿದ್ದೇನಂದರೆ ಆನ್ಲೈನ್ನಲ್ಲಿ ಚಾರ್ಜರನ್ನು ಯಾವತ್ತೂ ಬುಕ್ ಮಾಡಬಾರ್ದು ಅಂತ ತಿಳೀತು ಅಷ್ಟೇ ಅಲ್ಲದೆ ಇದರ ಬಗ್ಗೆ ನನ್ನ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಇದರ ಬಗ್ಗೆ ನಾನು ತಿಳಿಸ್ದೆ ಯಾವತ್ತೂನು ಚಾರ್ಜರನ್ನು ಆನ್ಲೈನ್ನಲ್ಲಿ ಬುಕ್ ಮಾಡಬೇಡಿ ಅಂತೇಳಿ ನಾನು ತಿಳ್ಸಿದ್ದೀನಿ